ನಾನು ಭೇಟಿ ನೀಡಿರೋ ನನ್ನ ನೆಚ್ಚಿನ ಸ್ಥಳಗಳೆಂದರೆ ಗೋವಾ ಆಮೇಲೆ ಗೊ ಗೋಕರ್ಣ ಮುರುಡೇಶ್ವರ ಈ ಥರ ಟೂರಿಸಮ್ ಪ್ಲೇಸಸ್ ನನಗೆ ತುಂಬ ಇಷ್ಟ ಆಗ್ತದೆ ಯಾಕೆ ಅದು ಇಷ್ಟ ಆಗ್ತದೆ ಅಂತ ಅಂದರೆ ಅಲ್ಲೆಲ್ಲ ಸ ಸಮುದ್ರ ಇರುತ್ತಲ್ವಾ ಸೊ ಸಮುದ್ರದಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಒಂದು ವರ್ಷದಲ್ಲಿ ಒಂದು ಎರಡು ಮೂರು ಸರಿಯಾದ್ರೂ ಗೋಕರ್ಣ ಮುರುಡೇಶ್ವರ ಮತ್ತು ಗೋವ ಮೂರು ಮೂರು ಪ್ಲೇಸಿಗು ಹೋಗ್ತಾ ಇರ್ತೇನೆ ಆಮೇಲೆ ನಮಗೆ ಅದು ಸ್ವಲ್ಪ ಸಮೀಪವು ಆಗುತ್ತೆ ಹಾಗಾಗಿ ನನ್ಗೇನು ತೊಂದರೆ ಇಲ್ಲ ಆಕಡೆ ಹೋಗಲಿಕ್ಕೆ ನನಗೆ ಸಮುದ್ರದ ಕಡೆ ಎಲ್ಲ ಅದು ಆಟ ಆಡಲಿಕ್ಕಾಯ್ತು ಆಮೇಲೆ ವೀವ್ ವೀವು ಚೆನ್ನಾಗಿರತ್ತಲ್ಲವಾ ಸನ್ಸೆಟ್ ಆ ಥರ ನೋಡಲಿಕ್ಕೆ ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ ಅಲ್ಲೆಲ್ಲ ಹೋಗಲಿಕ್ಕೆ ಮುರುಡೇಶ್ವರ ಅಂತು ತುಂಬ ಚೆನ್ನಾಗಿರೋ ಪ್ಲೇಸು ನಾನು ಒಂದು ವರ್ಷದಲ್ಲಿ ಎರಡು ಸರಿ ಅಂತು ಹೋಗ್ತಾನೆ ಇರ್ತೀನಿ ಮಿಸ್ ಮಾಡೋ ಹಾಗೆ ಇಲ್ಲ ನನಗ್ ತುಂಬ ಇಷ್ಟ ಅದು